ನನ್ನ ಹತ್ತಿರ ಹಳೆಯ ಫೋಟೋ ಪ್ರತಿಗಳು ಇವೆ ಹಾಗೂ ನೂತನ ಡಿಜಿಟಲ್ ಫೋಟೋಗಳು ಅವು ಇವೆ ಹಳೆಯ ಫೋಟೋಗಳು ನನಗೆ ಭಾವನಾತ್ಮಕ ಮೌಲ್ಯವು ಹೆಚ್ಚುತ್ತೆ ಯಾಕೆಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತದೆ ಹಾಗೂ ನಾವು ಸಣ್ಣವ್ರು ಇದ್ದಾಗ ಅದನ್ನು ನೋಡಿ ಖುಷಿ ಪಡುತ್ತಿದ್ದೆವು ಆದರೆ ಈಗ ನೂತನ ಡಿಜಿಟಲ್ ಪೋಟೋಗಳು ಬಂದಿವೆ ಅವು ಮುಖದ ಮೇಲೆ ಲೇಟಿಂಗ್ಸ್ ಹಂಗಂಗೆ ಕಾಣ್ತವೆ ಮತ್ತು ಜಾಸ್ತಿ ಮೇಕಪ್ ಹಾಕ್ತವೆ ಹಳೆಯ ಫೋಟೋಗಳಾದರೆ ನಾವು ಇಷ್ಟ ಪಟ್ಟಂಗೆ ಇರ್ಬೋದು ಆದರೆ ಹೊಸ ಫೋಟೋದಲ್ಲಿ ಹಂಗಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ತಾರೆ